ನಾವು ಯಾವುದೇ ರೀತಿಯಾದಂತಹ ಜಮೀನನ್ನು ಖರೀದಿ ಮಾಡಿಲ್ಲ ಇಲ್ಲಿವರ್ಗೂ ಹಾಗಾಗಿ ಕಾನೂನಲ್ಲಿ ಯಾವ ಯಾವ ದಾಖಲೆಗಳನ್ನ ಹೊಂದುಸ್ಕೊಬೇಕು ಅನ್ನೋದನ್ನ ನನಗೇನು ಯಾವುದೇ ರೀತಿಯಾದಂಥ ಅನುಭವ ಇಲ್ಲ ಆದರೂ ನಾವು ಮನೆಯ ಒಂದು ದಾಖಲೆಯನ್ನು ಪಡಿಬೇಕಾದ್ರೆ ನಾವು ನಾಡಕಚೇರಿಗೆ ಒಂದು ಸಲ ಹೋಗಿರುವಂಥದ್ದು ನೆನಪಿದೆ